ಮಾರ್ಕೆಟಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳು ತುಂಬ ಒಳ್ಳೆ ಕ್ವಾಲಿಟಿಯಲ್ಲಿರ್ತದೆ ಅಂದರೆ ಈಗ ರೆಡಿಮೇಡ್ ಬಟ್ಟೆಗಳಿಗಿನ್ನ ಬಟ್ಟೆಗಳು ಒಂದು ಮನೆಗೆ ತಂದು ಒಂದುಸಲ ಹಾಕಿ ಒಗೆದ ತಕ್ಷಣ ಅದರ ಬಣ್ಣ ಬಿಡ್ತದೆ ಇನ್ನೊಂದು ಅದರ ನೂಲು ಸ್ಟಿಚ್ ಅದರ ಸ್ಟಿಚ್ ಉಂಟಲ್ಲ ಅಂದರೆ ಹೋಲಿಗೆ ಅದು ಕರೆಕ್ಟ್ ಆಗಿ ಬಿದ್ದಿರಲ್ಲ ಈಗ ಕೈಯಲ್ಲಿ ನಾವು ಹೊಲಿದು ಕೈಯಲ್ಲಿ ಮಾಡಿದರೆ ಅದು ತುಂಬ ಅಚ್ಚುಕಟ್ಟಾಗಿ ಬಿದ್ದಿರ್ತದೆ ಅದು ಬಿಡ್ ಬಿಡಿಸಿಕೊಳ್ಳೋದಿಲ್ಲ ಇದು ಮಿ ಮಿಷಿನಲ್ಲಿ ಮಾಡಿದರೆ ಅಂದರೆ ರೆಡಿಮೇಡ್ ಮಾಡಿದರೆ ಅದು ಬಿಡಿಸ್ಕೊಳ್ತದೆ ಬೇಗ ಹರಿದು ಹೋಗುವ ಸಾಧ್ಯತೆ ಬೇಗ ಇರ್ತದೆ ಇನ್ನು ರೆಡಿಮೇಡ್ ಬಟ್ಟೆಗಳಿಗೆ ದೊಡ್ಡ ಮಟ್ಟದ ಮಾರುಕಟ್ಟೆ ಇದ್ದರು ಕೂಡ ಜನರು ಕಸೂತಿ ಮಾಡಿದ ಬಟ್ಟೆಗಳನ್ನೆ ಇಷ್ಟಪಡ್ತಾರೆ ಯಾಕೆಂದ್ರೆ ಅದಕ್ಕು ಕಾರಣ ಕ್ವಾಲಿಟಿಯೇ ಜನರಿಗೆ ಕ್ವಾಲಿಟಿ ಮುಖ್ಯ ಯಾವಾಗಲು ಅವರು ಕ್ವಾಲಿಟಿ ಒಟ್ಟಿಗೆ ಕಾಂಪ್ರಮೈಸ್ ಮಾಡಿಕೊಳ್ಳಲ್ಲ ಅಂದರೆ ಅದರ ಬಣ್ಣ ಅದರ ಹೊಲಿಗೆ ಅದು ಅದು ಬೇ ಎಷ್ಟು ಅದರ ಬಾಳಿಕೆ ಜನರು ಮೇನ್ ಆಗಿ ನೋಡೋದು ಬಾಳಿಕೆ ಅದೆಷ್ಟು ಬಾಳಿಕೆ ಬರ್ತದೆ ಅಂತ ಹಾಗಾಗಿ ಜನರು ಕಸೂತಿ ಮಾಡಿದ ಬಟ್ಟೆಯನ್ನೇ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ ಹೊಲಿದ ಬಟ್ಟೆಗಳನ್ನೆ ಜಾಸ್ತಿ ಇಷ್ಟಪಡ್ತಾರೆ ರೆಡಿಮೇಡ್ ಬಟ್ಟೆಗಳನ್ನು ಇಷ್ಟಪಡೋದಿಲ್ಲ